ಹಲೋ ಹಲೋ ನಮಸ್ತೇ ಮೇಡಮ್ ಸಿಂಧೂ ಅವರಾ ಆಂ ಮೇಡಮ್ ನಮಗೆ ತುಂಬ ಜ್ವರ ಬಂದಿದೆ ಮೊನ್ನೆಯಿನ್ನೂ ತೋರಿಸಿಕೊಂಡು ಹೋಗಿದ್ವಿ ಮೊನ್ನೆ ಈಗೊಂದು ವೀಕಾಯ್ತು ತೋರಿಸಿಕೊಂಡು ಹೋಗಿ ಟೈಫಡ್ ಆಗಿದೆ ಅಂತ ನೀವೇಳಿದ್ರಿ ಬಟ್ ಆ ಕಂಟಿನ್ಯೂಸ್ ನಾವು ಗುಳಿಗೆ ತೊಗೋತ ಇದ್ದೀವಿ ಆದರೆ ಸರಿ ಹೋಗ್ತಾ ಇಲ್ಲ ಶೀತವೂ ಜಾಸ್ತಿ ಆಗ್ತಿದೆ ನೆಗಡಿಯೂ ತುಂಬ ಜಾಸ್ತಿ ಆಗಿದೆ ತುಂಬ ಮೈಕೈ ನೋವು ತುಂಬ ಸುಸ್ತಾಗ್ತಿದೆ ಇಲ್ಲ ತಗೊಂಡಿದ್ದೀವಿ ಡೇ ಟು ಡೇ ನಾವು ತಗೋತಾನೆ ಇದ್ದೀನಿ ಹಾಂ ಹಾಂ ತುಂಬ ಸುಸ್ತಾಗ್ತಿದೆ ಮೇಡಮ್ ಹಾಗಾಗಿ ತುಂಬ ಸುಸ್ತಾಗುತ್ತೆ ಮೈಕೈ ಬಹಳ ನೋವು ಬರುತ್ತೆ ತುಂಬ ಕೆಮ್ಮು ಜಾಸ್ತಿ ಇದೆ ಮ್ಯಾಮ್ ಈ ಮೇಡಮ್ ಈವಾಗ ಎಷ್ಟು ಗಂಟೆಗೆ ಇರ್ತೀರ ಸಂಜೆ ಕ್ಲಿನಿಕ್ಕಿಗೆ ಬರಬೇಕು ಅಂದರೆ ಹಾಂ ಬ್ಲಡ್ ಚೆಕಪ್ ಏನಾದ್ರೂ ಮಾಡ್ತೀರಾ ಮೇಡಮ್

ಆಂ ತುಂಬ ಜ್ವರ ಜಾಸ್ತಿ ಇತ್ತು ಹಾಗಾಗಿ ಹ್ಞೂ ಹ್ಞೂ ಅದೇ ಮ್ಯಾಮ್ ಮ್ಯಾಮ್ ಅದು ಗೊ ಟ್ಯಾಬ್ಲೆಟ್ಸು ಅದು ಡೋಸ್ ಜಾಸ್ತಿ ಇದೆ ಅಲ್ವಾ ಅದು ಊಟಕ್ಕಿಂತ ಮುಂಚೆ ಕೊಟ್ಟಿದ್ದೀರ ನೀವು ಅದು ಹೇಗೆ ಹೇಗೆ ಮಾಡಬೇಕು ಮ್ಯಾಮ್ ಹಾಂ ಹೌದು ಮ್ಯಾಮ್ ಮತ್ತೆ ಮೈಕೈ ಎಲ್ಲ ಒಂದು ಇನ್ಫೆಕ್ಷನ್ ಥರ ಒಂದು ಅಲರ್ಜಿ ಥರ ಆಗಿಬಿಟ್ಟಿದೆ ನೀವು ಕೊಟ್ಟಿರೋ ಟ್ಯಾಬ್ಲೆಟು ಈವಾಗ ಟೈಫಾಡಿಗೆ ಜ್ವರಕ್ಕೆ ತಗೋತಿರೋ ಟ್ಯಾಬ್ಲೆಟು ಹಾಂ ಹಾಂ ಕಳಿಸ್ತೀನಿ ಹಾಂ ಸರಿ ಮ್ಯಾಮ್ ಹಾಂ ಬಿಸಿ ನೀರು ಕುಡಿಯಬೇಕಾ ಮ್ಯಾಮ್ ಸಾಕಾ ಬಿಸಿ ನೀರು ತಗೋಬೇಕಾ ಬೇಡ ಹಾಂ ಊಟ ಅದು ಗಂಜಿ ಅದು ಲಿಕ್ವಿಡ್ ಪದಾರ್ಥನೆ ತಗೋತ ಇದ್ದೀನಿ ಹಾಂ ಅದೇ ಇದು ಗಂಜಿ ಅದೊಂದು ತಗೋತ ಇದ್ದೆ ಆದರೂ ಹೊಟ್ಟೆಯಲ್ಲಿ ತುಂಬ ಸಂಕಟ ಆದಂಗೆ ಆಗಿದ್ದು ಆಂ ಆಂ ಮುಳ್ಳುಗಾಯಿ ತಗೋಬೇಕಾ ಮ್ಯಾಮ್ ಆಂ ಹೌದಾ ಮಾಮ್ ಅದನ್ನು ತೊಗೊಂಬಿಟ್ಟಿದ್ದೀನಿ ಹಾಗಾಗಿ ನನಗೆ ಕಡಿತ ಸ್ಟಾರ್ಟಾಗಿದೆ ಆಂ ಇವತ್ತು ಸಂಜೆ ಬರಲಾ ಮಾಮ್ ಮೇಡಮ್ ಆಂ ಬರ್ತೀನಿ ಮತ್ತೆ ನಾನು ಬಂದು ಈವಾಗ ತೋರಿಸಿಕೊಂಡು ಓಕೆ ಬರ್ತೀನಿ ಹಾಂ ಸರಿ ಮ್ಯಾಮ್ ಧನ್ಯವಾದಗಳು